ನನ್ನ ಜೀವನದಲ್ಲಿ ನಾನು ಕೈಗೊಂಡ ನಿರ್ಧಾರ ಏನೆಂದರೆ ನನ್ನ ಶಿಕ್ಷಣದ ಬಗ್ಗೆ ಯಾಕೆಂದರೆ ನನ್ನ ಶಿಕ್ಷಣವನ್ನು ಡಿಸ್ಕಂಟಿನ್ಯೂ ಮಾಡಲು ನಮ್ಮ ಮನೆಯವರು ನೋಡಿದರು ಹಾ ಅಂದರೆ ನನ್ನ ಪಿ ಯು ಸಿ ತನಕ ಆಯಿತು ಆದ ನಂತರ ನನ್ನನ್ನು ಎಜುಕೇಶನ್ ಮಾಡುವುದು ಬೇಡಂತ ಹೇಳಿದ್ದು ಹಾಗಾಗಿ ನಾನು ಅಲ್ಲಿ ಹಠ ಮಾಡಿ ನನ್ನ ಒಂದು ನಿರ್ಧಾರವನ್ನು ತಿಳಿಸಿದೆ ನನಗೆ ಇಷ್ಟೇ ಎಜುಕೇಶನ್ ಮಾಡಲಿಷ್ಟಯಿಲ್ಲ ಇನ್ನೂ ತುಂಬ ರೀತಿಯಲ್ಲಿ ನನಗೆ ಎಜುಕೇಶನನ್ನು ಪಡಿಬೇಕು ನನಗೆ ಆಸೆ ಏನುಂಟು ಅದರ ಅದರ ಶಿಕ್ಷಣವನ್ನು ನನಗೆ ಪಡಿಬೇಕು ನಾನು ಇನ್ನೊಬ್ಬರ ಹಾಗೆ ಬೆಳವಣ್ಗೆ ಆಗ ಆಗಬೇಕು ನನಗೆ ನನಗೆ ಕೂಡ ನನ್ನದೇ ಆದ ಒಂದು ಕಾಲಲ್ಲಿ ನಿಲ್ಲಬೇಕೆಂಬ ಆಸೆ ಇದ್ದದ್ದರಿಂದ ನಾನು ಈ ನನ್ನ ಶಿಕ್ಷಣದ ಬಗ್ಗೆ ನಾನು ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಇನ್ನು ಈ ಹಳ್ಳಿಗಳಲ್ಲಿ ಏನೆಂದರೆ ಮಹಿಳೆಯರಿಗೆ ತಮ್ಮ ಮಹಿಳೆಯರಿಗೆ ಶಿಕ್ಷಣ ನೀಡದೇ ಇರುವುದರಿಂದ ಹಲವು ಮಹಿಳೆಯರು ಮ ತಮ್ಮ ಶಿಕ್ಷಣ ಪಡೆಯುವ ವಯಸ್ಸಿನಲ್ಲಿ ಮದುವೆಯಾಗಿ ಅವರ ಶಿಕ್ಷಣದ ಜೀವನವನ್ನೇ ಅವರು ಅನುಭವಿಸುದಿ ಅನುಭವಿಸಿರುವುದಿಲ್ಲ ಹೀಗಾಗಿ ಈ ಶಿಕ್ಷಣ ಮಹಿಳೆ ಮಹಿಳೆಯರಿಗೆ ಶಿಕ್ಷಣ ನೀಡ ನೀಡದಿರುವ ಈ ಕಾನೂನನ್ನು ಎಲ್ಲ ಕಡೆಯು ನಿಲ್ಲಿಸಿ ಅವರಿಗೆ ಮಹಿಳೆಯರಿಗೂ ಶಿಕ್ಷಣ ನೀಡಬೇಕು ಅವರಿಗೆ ಅವರು ಏನು ಆಗಬೇಕೆಂಬ ಆಸೆ ಇದೆ ಅದನ್ನು ಈಡೇರಿಸಬೇಕು ಮತ್ತು ಅವರು ಇನ್ನೊಬ್ಬ ವ್ಯಕ್ತಿಯ ಹಾಗೆ ಬೆಳವಣಿಗೆ ಆಗಬೇಕು ಇಲ್ಲಿ ಏನೆಂದರೆ ನಮ್ಮ ದೇಶದಲ್ಲಿ ಏನೆಂದರೆ ಮಹಿಳೆಯರ ಗಂಡಸರಿಂದ ಭೇದಭಾವ ಮಾಡದೆ ಗಂಡಸರಿಗೆ ಇಷ್ಟು ಹಕ್ಕು ಇದೆ ಹಕ್ಕು ಇದೆ ಅಷ್ಟೇ ಹಕ್ಕು ಮಹಿಳೆಯರಿಗೆ ಸಹ ನೀಡಬೇಕು ಮಹಿಳೆಯರಿಗೆ ಸಹ ಅಷ್ಟೇ ಸಮಾನ ನೀಡಬೇಕು ಹೀ ಹಾಗೆಯೇ ಸಮಾನತೆ ನೀಡಿದರೆ ಗಂಡಸರು ಹೆಂಗಸರು ಸಮಾನರೆಂದು ಕಾಣುತ್ತದೆ ಗಂಡಸರಿಗೆ ಏನು ಮಾಡಲು ಸಾಧ್ಯವೋ ಅದನ್ನು ಹೆಂಗಸರೂ ಮಾಡಬಹುದು ಹೀಗಾಗಿ ಮಹಿಳೆಯರಿಗೆ ಶಿಕ್ಷಣದಲ್ಲಿಯು ಹಾಗೇ ಅವರಿಗೆ ಅವರಿಗೆ ಅವರದೇ ಆದ ಸ್ಥಾನವನ್ನು ನೀಡಬೇಕು ಶಿಕ್ಷಣದಲ್ಲಿ ಹೀಗಾಗಿ ಮಹಿಳೆಯರಿಗೆ ಶಿಕ್ಷಣ ನೀಡಬೇಕು ಹಳ್ಳಿಗಳಲ್ಲಿ ಏನೆಂದರೆ ಮಹಿಳೆಯರಿಗೆ ಅಷ್ಟು ಶಿಕ್ಷಣವನ್ನು ನೀಡುತ್ತಿಲ್ಲ ಯಾಕೆಂದರೆ ಅಲ್ಲಿ ಅಷ್ಟು ಮಹಿ ಹಳ್ಳಿ ಹಳ್ಳಿಗಳಲ್ಲಿ ಕಾನೂನು ಅಷ್ಟು ಸರಿಯಾಗಿಲ್ಲ ಹೀಗಾಗಿ ಹಳ್ಳಿ ಹಳ್ಳಿಗಳಲ್ಲಿ ಮಹಿಳೆಯರಿಗೆ ಶಿಕ್ಷಣ ನೀಡುವ ಹಾಗೆ ಅಲ್ಲಿಯ ವ್ಯವಸ್ಥೆಯನ್ನು ಬದಲಾಯಿಸಿಕೊಳ್ಳಬೇಕು ಮತ್ತು ಪುರುಷರಿಗೆ ಮಹಿಳೆಯರು ಏನೂ ಕಡಿಮೆ ಇಲ್ಲ ಎಂದು ತೋರಿಸಿಕೊಡಬೇಕು ನಾನು ನನ್ನ ಜೀವನದಲ್ಲಿ ತೆಗೆದುಕೊಂಡ ನಿರ್ಧಾರ ಎಂದರೆ ಮಹಿಳೆಯರು ಕೂಡ ಶಿಕ್ಷಣ ಪಡೆಯುದರಲ್ಲಿ ಯಾವುದೇ ತಪ್ಪಿಲ್ಲ ಅವರಿಗೂ ಸಮಾನವಾದ ಶಿಕ್ಷಣ ಹಾಗು ಹಕ್ಕನ್ನು ನೀಡಬೇಕು ಹಾಗೇ ಗೌರವವನ್ನು ನೀಡಬೇಕು ಅವರಿಗೆ ಏನು ಇಚ್ಛೆ ಇದೆ ಅದನ್ನು ಪಡೆಯುವ ಹಕ್ಕು ಎಲ್ಲ ಅವರಿಗೆ ನೀಡಬೇಕು ಮಹಿಳೆಯರಿಗೆ ಹೀಗಾಗಿ ನಾನು ನನ್ನ ನಿರ್ಧಾರ ಅದೇ ಎಜುಕೇಶನ್ ಎಲ್ಲರಿಗು ಸಿಗಬೇಕೆಂದು ನಾನು ಪ್ರಯತ್ನಿಸಿದ್ದೆ ಮತ್ತು ಮಹಿಳೆಯರು ಅದನ್ನು ಮಾಡಬಾರದು ಇದನ್ನು ಮಾಡಬಾರದು ಎಂದು ಯಾವುದೇ ನಿರ್ಧಾರ ಅಥವಾ ನಿಯಮವನ್ನು ತರಬಾರದು ಯಾಕೆಂದರೆ ಮಹಿಳೆಯರು ಯ ಎಲ್ಲವೂ ಮಾಡಬಹುದು ಅವರಿಗೆ ಸಮಾನ ಹಕ್ಕು ಇದೆ ಇಡೀ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕಿದೆ ಅವರಿಗೆ ಇಚ್ಛೆ ಹೇಗೆ ಉಂಟು ಅವರು ಹಾಗೇ ಇರುವ ಹಾಗೇ ಅವರಿಗೆ ಹಕ್ಕು ಸಮಾನತೆಯನ್ನು ನೀಡಬೇಕು ಹಾಗೆ ನಮ್ಮ ದೇಶದಲ್ಲಿ ಮೊದಲು ಹೇಗಿತ್ತಂದರೆ ಅದೇ ಮಹಿಳೆಯರಿಗೆ ಏನು ಹಕ್ಕನ್ನು ನೀಡದೆ ಪುರುಷರು ಅವರಿಗೆ ಬೇಕಾದ ಹಾಗೆ ಇರಿ ಇದ್ದಿ ಇದ್ದಿದ್ದರು ಆದರೆ ಈಗ ಆ ಕಾನೂನುಗಳು ತುಂಬ ತುಂಬ ಬದಲಾವಣೆ ಆಗಿದೆ ಆದರೆ ಎಲ್ಲಾ ರೀತಿಯಲ್ಲಿ ಅದು ಬದಲಾವಣೆ ಆಗಲಿಲ್ಲ ಇಂಡ್ಯಾದ ಕೆಲವು ಕಡೆ ಮಾತ್ರ ಅದು ಬದಲಾವಣೆ ಆಗಿದೆ ಆದರೆ ಎಲ್ಲಾ ಕಡೆಯಲ್ಲಿ ಅದು ಬದಲಾವಣೆ ಆಗಲಿಲ್ಲ ಇನ್ನೂ ನಮಗೆ ಇನ್ನೂ ನಮ್ಮ ದೇಶದಲ್ಲಿ ಬದಲಾವಣೆ ಆಗಲು ತುಂಬ ಕಾನೂನುಗಳಿ ಕಾನೂನುಗಳೆಂದರೆ ಅದೇ ಮಹಿಳೆಯರಿಗೆ ಶಿಕ್ಷಣ ನೀಡದೆ ಇರುವುದು ಬಾಲ್ಯ ವಿವಾಹ ಮಾಡುವುದು ಮತ್ತೆ ಮಹಿಳೆಯರ ದೌರ್ಜನ್ಯ ಎಲ್ಲ ಮಾಡುದು ಅದೆನ್ನೆಲ್ಲ ಇನ್ನೂ ನಿಲ್ಲಿಸಬೇಕು ನಮ್ಮ ಸರ್ಕಾರ ಅದಕ್ಕೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಅದರಿಂದ ಮಹಿಳೆಯರಿಗೆ ಏನು ಉಪಯೋಗ ಉಂಟು ಅದನ್ನೆಲ್ಲ ದೊರಕಿಸಿ ಕೊಡಬೇಕು ಹಾಗೇ ಸಮಾನ ಹಕ್ಕನ್ನು ನೀಡಬೇಕು ಮಹಿಳೆಯರಿಗೆ ಯಾಕೆಂದರೆ ಮಹಿಳೆಯರು ಕೂಡ ಯಾವುದರಲ್ಲಿ ಕಡಿಮೆ ಇಲ್ಲ ಎ ಕಡಿಮೆಯಿಲ್ಲ ಎಂದು ತೋರಿಸಿ ಕೊಡಲು ಅವಗೆ ಅವರಿಗೆ ಒಂದು ಅವಕಾಶವನ್ನು ನೀಡಬೇಕು ಹೀಗಾಗಿ ನಾನು ಹೇಳುವುದು ಒಂದೇ ಯಾಕೆಂದರೆ ಮಹಿಳೆಯರು ಯಾವುದಕ್ಕು ಕಡಿಮೆಯಿಲ್ಲ ಎಂದು ತೋರಿಸಿಕೊಡಬೇಕು ಹೀಗಾಗಿ ಎಲ್ಲರಿಗು ಸಮಾನತೆ ಹಕ್ಕನ್ನು ನೀಡಬೇಕು ಮಹಿಳೆಯರಿಗು ಕೂಡ ಪುರುಷರಿಗೆ ಹೇಗೆ ನಾವು ಸಪೋರ್ಟ್ ಮಾಡಲು ಹೋಗ್ತೇವೊ ಹಾಗೇ ಮಹಿಳೆಯರಿಗೆ ನೀಡಬೇಕು ಮಕ್ಕಳಿಗು ಕೂಡ ಹಾಗೇ ಈಗಿನ ಕಾಲ ಹೇಗಿದೆ ಅಂದರೆ ಒಬ್ಬೊಬ್ಬರು ಮಹಿಳೆಯರು ಹೊರಗೆ ಹೋಗಲು ಕೂಡ ಭಯ ಆಗುತ್ತದೆ ಆಗಿನ ಈಗಿನ ವ್ಯವಸ್ಥೆ ಹಾಗೇ ಇದೆ ಯಾಕೆಂದರೆ ಎಲ್ಲಿಯೂ ಕೂಡ ಒಬ್ಬೊಬ್ಬಳನ್ನು ಕಳಿಸಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಏಕೆಂದ್ರೆ ಈಗಿನ ವ್ಯವಸ್ಥೆ ಹಾಗೆ ಇದೆ ಎಲ್ಲಿಯೂ ನಮಗೆ ಒಬ್ಬೊಬ್ಬರನ್ನು ಹೋಗಿ ಬರಲು ಸಾಧ್ಯ ಇಲ್ಲ ಮತ್ತು ಮಹಿಳೆಯರಿಗೆ ಸೌಲಭ್ಯಗಳು ಕೂಡ ಅಷ್ಟು ನೀಡುತ್ತಿಲ್ಲ ಹೀಗಾಗಿ ನಮಗೆ ಸಮಾನತೆ ಹಕ್ಕು ಕೊಡಬೇಕು ಗಂಡಸರಿಗೆ ಹೇಗೆ ಎಷ್ಟು ಹಕ್ಕು ಇದೆಯೋ ಅಷ್ಟೇ ಹಕ್ಕು ಮಹಿಳೆಯರಿಗು ಕೂಡ ನೀಡಬೇಕು ಅಷ್ಟೇ ನಾನು ಹೇಳುವುದು